ಈಗ ಒಂದು ಕೆಜಿ ಚಿಕನ್ ಚಿಕನ್ ಬಿರಿಯಾನಿ ಮಾಡ್ಬೇಕು ನಾನೀಗ ಅದಕ್ಕೆ ಚಿಕನ್ ಮಾಡೋದಕ್ಕೆ ಅಂತ ಒಂದು ಕೆಜಿ ಚಿಕನ್ ತೊಗೊಂಬಂದೆ ತೊಗೊಂಬಂದು ಒಂದು ಕೆಜಿ ತ ಏನು ಅಕ್ಕಿ ಅಕ್ಕಿನ ಸ್ವಲ್ಪೊತ್ತು ನೆನೆಸಿಟ್ಟೆ ಚಿಕನ್ ಚೆನ್ನಾಗಿ ತೊಳೆದು ತೊಳೆದು ಟೊಮೊಟೊ ಹಣ್ಣೆಲ್ಲ ಕುಯ್ದು ಹೆಚ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವ ಹಸಿಮೆಣ್ಸಿನ್ಕಾಯಿ ಕೊತಂಬ್ರಿ ಸೊಪ್ಪು ಪುದೀನಾ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡೆ ರು ಬೆಳ್ಳುಳ್ಳಿ ಪೇಶ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಸಪ್ರೇಟಾಗಿ ಮಾಡಿ ಇಟ್ಕೊಂಡೆ ಮಾಡಿ ಇಟ್ಕೊಂಡಾದ್ಮೇಲೆ ಸ ಈರುಳ್ಳಿ ಒಂದು ಕಾಲು ಕೆಜಿ ಈರುಳ್ಳಿ ಒಂದು ಕೆಜಿ ಚಿಕನ್ನಿಗೆ ಒಂದು ಕಾಲು ಕೆಜಿ ಈರುಳ್ಳಿ ತೊಗೊಂಡು ಚೆನ್ನಾಗಿ ಹೆಚ್ಚಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಮತ್ತು ಎಣ್ಣೆ ಹಾಕಿ ಸೊ ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿ ಇದು ಈರುಳ್ಳಿ ಫ್ರೈ ಮಾ ಆದಮೇಲೆ ಸ್ವಲ್ಪ ಕೆಂಪಗೆ ಬಾಡಿ ಆ ಬಾಡಿದ ಬಾಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಾದಮೇಲೆ ಮತ್ತೆ ಚಿಕನ್ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸಿ ಉಪ್ಪಾಕಿ ಸ್ವಲ್ಪ ಅರಿಶ್ಣ ಪುಡಿ ಹಾಕಿ ಇಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಅದಕ್ಕೆ ಧನಿಯ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯ ಪೌಡ್ರು ಮತ್ತು ಚಿಕನ್ ಪೌಡ್ರು ಸಣ್ಣ ಹಾಕಿ ಅದಕ್ಕೆ ಫ್ರೈ ಮಾಡೋಕ್ಕೆ ಮೈ ಟೊಮೊಟೊ ಹಣ್ಣು ರುಬ್ಬಿದ್ದೆಲ್ಲ ಅದಕ್ಕಾಕಿ ಮತ್ತು ಆ ರುಬ್ಬಿದ್ದಾಕಬೇಕು ಅದ್ಕೆ ರುಬ್ಬಿದ್ದೆಲ್ಲ ಹಾಕ್ಬೇಕು ಅದು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿಯಾಗಾಗಬೇಕು ಆಮೇಲೆ ಮೊಸ್ರು ಹಾಕ್ಬೇಕು ಮೊಸ್ರು ಹಾಕಿ ಚೆನ್ನಾಗಿ ಕಲೆಸಿ ಸ್ವಲ್ಪ ಬೇಯೋಕ್ಕೆ ಬಿಟ್ಬಿಟ್ಟು ಅದು ಚೆನ್ನಾಗಿ ಬಾಯ್ಲಾಗ ಬಾಯ್ಲಾಗ್ಬೇಕು ಏನು ನೀರು ನೀರು ಚೆನ್ನಾಗಿ ಬಾಯ್ಲಾಗ್ತಾಯಿದ್ದಂಗೆ ಏ ಈ ಅಕ್ಕಿನ ಸ್ವಲ್ಪ ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಅದನ್ನು ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಸ ತುಪ್ಪ ಹಾಕ್ಬೇಕು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಮುಚ್ಚಿಟ್ಟು ಕೊತಂಬ್ರಿ ಸೊಪ್ಪು ಪುದೀನ ಎಲ್ಲ ಸಣ್ಣದಾಗಿ ಹೆಚ್ಚಿ ಅದ್ರಮೇಲೆ ಪೌಡ್ರ್ ಆದಮೇಲೆ ಹೆಚ್ಚಿ ಹಾಕಿ ಮು ಒಂದು ಬಟ್ಟೆ ಹೊದಿಸ್ಬಿಟ್ಟು ಮುಚ್ಚಿಟ್ಬಿಡಬೇಕು ಮುಚ್ಚಿಟ್ಟಾದಮೇಲೆ ಸಹ ಒಂದು ಆಫ್ ಆನ್ ಅವರ್ ಬಿಟ್ಬಿಡಬೇಕು ಸಣ್ಣ ಉರಿಯಲ್ಲೆಯೇ ಅದನ್ನು ಬೇಯಬೇಕು ಆಮೇಲೆ ಚ ಅದನ್ನು ಬಿಸ್ಬಿಸಿ ಆಗಿ ತಿನ್ನಬೇಕು ಅದು ನಮ್ಮ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬಿರಿಯಾನಿಯು ಬಿರಿಯಾನಿ ಇಷ್ಟ ಆದರೆ ಅದರಲ್ಲಿ ಮೊಸ್ರು ಬಜ್ಜಿ ಮಾಡಿಕೊಡ್ಬೇಕು ಮೊಸ್ರು ಬಜ್ಜಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಸಣ್ಣ ಸಣ್ದಾಗಿ ಕಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತಂಬ್ರಿ ಸೊಪ್ಪು ಟೊಮೊಟೊ ಹೆಚ್ಚಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಇದನ್ನು ಮಾಡ್ಕೊಳ್ಬೇಕು ಏನು ಮೊಸ್ರು ಬಜ್ಜಿನ ಆಗ ನನ್ನ ಮಕ ಮಗನಿಗೆ ಎತ್ಕೊಂಡೋಗಿ ಕೊಟ್ಟೆ ನನ್ನ ಮಗ ಏನು ಮಾಡ್ದೆ ಮಮ್ಮಿ ಚಿಕನ್ ಗ್ರೇವಿ ಮಾಡು ಅಂದ ಮತ್ತೆ ಒಂದು ಕೆಜಿ ಚಿಕನ್ ತೊಗೊಬನ್ಬಿಟ್ಟು ಚಿಕನ್ ತೊಗೊಬನ್ಬಿಟ್ಟು ಅದಕ್ಕೆ ಗ್ರೇವಿ ಗ್ರೇವಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಶ್ಟು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಫ್ರೈ ಮಾಡ್ಕೊಳೋದು ಪೆಪ್ಪರ್ ಪೌಡ್ರನ್ನು ಪೆಪ್ಪರ್ ಪೌಡ್ರು ಸ್ವಲ್ಪ ಪೆಪ್ಪರ್ ಪೌಡ್ರು ಮಾಡ್ಕೊಳ್ಬೇಕು ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಉದ್ರಿಸಿ ಮತ್ತು ಚಿಲ್ಲಿ ಪೌಡ್ರು ಸ್ವಲ್ಪ ಧನಿಯ ಪೌಡ್ರು ಎಲ್ಲ ಹಾಕಿ ಅದು ಚೆನ್ನಾಗಿ ಗಟ್ಟಿಯಾಗಿ ಗ್ರೇವಿ ಮಾಡಿ ಕೊಟ್ಟೆ ನನ್ನ ಮಗ ತುಂಬ ಚೆನ್ನಾಗಿದೆ ಅಂಥೇಳ್ದ ಡೈಲಿ ಒಂದು ದಿನ ಬಿಟ್ಟು ಒಂದು ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ತುಂಬ ಇಷ್ಟ ನನ್ನ ಮಗ್ಳಿಗೆ ತುಂಬ ತಿಂತಾರೆ ನಮ್ಮನೆಯವ್ರಿಗೆ ಮುದ್ದೆ ಇಷ್ಟ ಮುದ್ದೆ ಮಟನ್ ಸಾರು ಅಂದರೆ ತುಂಬ ಇಷ್ಟ ಅದನ್ನೂ ಮಾಡ್ತಾಯಿರ್ತೀವಿ ಅದನ್ನು ಮಾಡ್ತಾಯಿರ್ತೀವಿ ಬೆಳಗಾಗಿದ್ರೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಥರ ಟಿಫನ್ ಮಾಡಬೇಕು ನನ್ನ ಮಗನಿಗೆ ಪಲಾವು ಮಾಡಬೇಕು ನನ್ನ ಮಗಳಿಗೆ ಏನು ಇದು ಲೆಮೆನ್ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನನ್ನ ಮಗ ಎಲ್ರಿಗೂ ಒಂದೊಂದು ಥರ ಅಡುಗೆ ಮಾಡೋವಷ್ಟರಲ್ಲಿ ನಾನು ಸುಸ್ತಾಗಿ ಬಿದ್ದೋಗ್ಬಿಟ್ಟಿರ್ತೀನಿ ಸುಸ್ತಾಗಿ ಬಿದ್ದೋಗಿಬಿಡ್ತೀನಿ ಅದ್ರಲ್ಲಿ ಮನೆದು ಒಂದು ಕೆಲಸ ಬಟ್ಟೆ ತ